ಪ್ರವಾಸವನ್ನು ನಾವು ನೋಡ್ತಾಯಿದ್ದೇವೆ ಈ ಪ್ರವಾಸ ಮಾಡೋಕೆ

ಜನರಿಗೆ ಪ್ರವಾಸ ಮಾಡ್ದಂಥ ಜನರಿಗೆ ಲಭ್ಯವಾಗಿರುವಂತಹ ಒಂದು ಏನು ವಾಹನಗಳು ಇದ್ದಾವೆ

ಸರ್ಕಾರದಿಂದ

ಅನುಮತಿ ಪಡೆದಿದ್ದರೆ ಬಹಳ ಒಂದು ಉಪಯುಕ್ತವಾದಂಥ ಒಂದು ಕೆಲಸ ಆಗಿರುತ್ತೆ ಯಾಕೆಂದರೆ ಅಲ್ಲಿನ ಅನುಮತಿಯನ್ನು ಪಡೆದಿದ್ದರೆ ಅವ್ರಿಗೂ ಸಹ ಒಂದು ಅನುಕೂಲ ಅದೇ ರೀತಿ ಅವ್ರಿಗೂ ಒಂದು ಸೇಫ್ಟಿ ಯಾರು ಹಿಡಿದ್ರು ಯಾಕೆ ಹಿಡಿದ್ರು ಇಗೊಳ್ಳಿ ನೋಡಿ ಏನು ಮಾಡಿ ತಕಣಿ ಜೀವನ ಕೇಳೋಕಂಥದ್ದು ಹಾಗೆ ಏನು ಅವರು ಅನುಮತಿಯನ್ನು ಪಡೆದಿರ್ತಾರೆ ಅವ್ರು ಪಡೆದಿರುವಂಥ ಅನುಮತಿಗೆ ಈ ಬಳಸುವಂತಹ ಒಂದು ಸಾರಿಗೆ ಅವರು ಏನು ಪ್ರವಾಸವನ್ನು ಮಾಡೋದಕ್ಕೆ ಬಳಸುವಂಥ ಒಂದು ಸಾರಿಗೆ ಇದೆ ಆ ಸಾರಿಗೆ ಸುಮ್ಮನೆ ಅಲ್ಲ ಆ ಸಾರಿಗೆಗಳು ಸರ್ಕಾರಿಗೆ ಸರ್ಕಾರಿ ಒಂದು ವಾಹನಗಳ ಅಂದರೆ ರಾಜ್ಯ ಸಾರಿಗೆ ಬಸ್ಗಳನ್ನ ಏನಾದರೂ ಉಪಯೋಗ ಪಡ್ಕೊಂಡ್ರೆ ಅಂದರೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಹೆಚ್ಚಿನ ಜನರು ಏನು ಪ್ರಯಾಣಿಸಲು ಸಿದ್ಧರಾಗಿರ್ತಾರೆ ಅಂತ ಒಂದು ಸಮಯದಲ್ಲಿ ಹೋಗಿ ಸರ್ಕಾರದಿಂದ ಒಂದು ಅನುಮತಿಯನ್ನು ಪಡ್ಕೊಂಡು

ಅವರು ಒಪ್ಪಿಗೇನ ಕೊಡ್ತಾರೆ ಬಸ್ಸಿಗೆ ಅಂದರೆ ಅತೀ ಹೆಚ್ಚಿನ ಪ್ರಮಾಣದಲ್ಲಿ ಜನರು ತುಂಬಿದ್ ಹಾಗೆ ಕಡಿಮೆ ಜನಸಂಖ್ಯೆಯಿಂದ ಹೋಗ್ಬೇಕು ಯಾಕೆಂದರೆ ಸುಮ್ಮನೆ ಅಲ್ಲ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಏನಾದರೂ ಹೋದ್ರೆ ಹಾಗೂ ಬಹಳ ತೊಂದರೆ ಆಗದಂತೆ ತೊಂದರೆಗಳು ಬಹಳ ಉಂಟಾಗ್ತವೆ ಅಪಘಾತಗಳು ಆಗುವಂತಹ ಒಂದು ಹಲವಾರು ತೊಂದರೆಗಳು ನೋಡ್ಬಹುದು ಅದೇ ರೀತಿ ಟ್ಯಾಕ್ಸಿಗಳು ಮಾಡ್ಕೊಂಡು ಹೋಗ್ಬೋದು ಅದು ಉತ್ತಮ ಕಡಿಮೆ ಜನರು ಹೋಗಿ ಯಾಕೆಂದರೆ ಕಡಿಮೆ ಜನ ಅಲ್ಲಿ ಹೋದ್ರೆ ಅದೊಂದು ಅನುಕೂಲ ಆಗಿರುತ್ತೆ ಯಾಕೆಂದರೆ ಅವರು ಒಂದು ಬೇಗ ಬೇಗ ಒಂದು ಸ್ಥಳಗಳನ್ನು ನೋಡ್ಕೊಂಡು ಬರ್ಬೋದು ಆಟೋ ರಿಕ್ಷಾಗಳು ಸಾಂಪ್ರದಾಯಿಕ ವಾಹನಗಳು ಏನು ಆಟೋ ರಿಕ್ಷಾಗಳು ಅಲ್ಲಿ ಆಟೋ ರಿಕ್ಷದಾಗ ಹೋದ್ರೆ ಸ್ವಲ್ಪ ಕಡಿಮೆ ಅಂದರೆ ಇಲ್ಲಿನ ಸ್ಥಳೀಯ ಪ್ರದೇಶದಲ್ಲಿರುವಂತಹ ಅಂಥ ಜನರು ಆಟೋದಲ್ಲಿ ಹೋಗ್ಬಹುದು ಯಾಕೆಂದರೆ ಏನು ದೂರ ಪ್ರಯಾಣವನ್ನು ಮಾಡೋಕ್ಕಾಗೋಲ್ಲ ಅದರಿಂದ ದೂರ ಪ್ರಯಾಣ ಮಾಡೋಕ್ಕೂ ಆಗೋದೂ ಇಲ್ಲ ಅದು ಪರವಾಗಿ ಅಷ್ಟು ಹೇಳ್ಬೋದು ಮತ್ತು ಸಾಂಪ್ರದಾಯಿಕ ವಾಹನಗಳು ಅಂದರೆ ಟೂ ವೀಲರ್ಸ್ಗಳು ಎತ್ತಿನ ಗಾಡಿಗಳು ಆ ಥರ ಇರ್ತಾವಲ್ಲ ಅದರಲ್ಲಿ ಏನು ನಾವು ಪ್ರವಾಸವನ್ನು ಕೈಗೊಳ್ಳಬಹುದು ಅಂದರೆ ಅತಿ ಹೆಚ್ಚಿನ ಮೈ ನೋವು ಜನರಿಗೆ ಆಯಾಸ ಉಂಟಾಗುತ್ತದೆ ಯಾಕೆಂದರೆ ಅದರಲ್ಲಿ ಜಾಸ್ತಿ ಪ್ರ ಪ್ಲೇಸ್ಗಳು ಅಂದರೆ ಸ್ಥಳಗಳ್ನ ನೋಡೋಕ್ಕಾಗೋಲ್ಲ ಆದ್ದರಿಂದ ಇರಬಹುದು ಅಷ್ಟು ಹೇಳಬಹುದು ಈ ಸಾರಿಗೆಯಲ್ಲಿ